ಟಿವಿಯಲ್ಲಿ ಬರುವ ಶೋಗಳು ಅಂದರೆ ನನಗೆ ತುಂಬ ಇಷ್ಟ ಏಕೆಂದರೆ ಅದರಲ್ಲಿ ತುಂಬ ಸಂತೋಷ ಕೊಡ್ತವೆ ಆದ್ದರಿಂದ ನಾನು ಅವುಗಳನ್ನೇ ಜಾಸ್ತಿ ನೋಡುತ್ತೇನೆ ಮತ್ತು ಎಲ್ಲ ಕಾಮಿಡಿ ಮಾಡುವ ಸೀನ್ಗಳು ಅಂದರೆ ನನಗೆ ತುಂಬ ಇಷ್ಟ ಆಂ ನಾನು ಬೇಜಾರಲ್ಲಿದ್ದಾಗ ಆ ಥರದು ನೋಡಿದರೆ ಆವಾಗ ಬೇಜಾರು ಆಗೋಲ್ಲ ಆದ್ದರಿಂದ ನಾನು ಅದನ್ನೇ ನೋಡುತ್ತೇನೆ ಅದೂ ತುಂಬ ಮನರಂಜನೆ ನೀಡ್ತವೆ ಮತ್ತೆ ಅವುಗಳೂ ತುಂಬ ಚೆನ್ನಾಗಿರ್ತವೆ ನೋಡೋದಕ್ಕೆಲ್ಲ ಅವುಗಳಿಂದ ಅದಕ್ಕೆ ನಾನು ತುಂಬ ಚೆನ್ನಾಗಿ ಅವುಗಳನ್ನು ನೋಡುತ್ತೇನೆ ಅವು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಬೇಗ ಬೇಗ ಶೋಗಳು ಬರ್ತಾಯಿರ್ತವೆ ಆದ್ದರಿಂದ ನಾನು ಅವುಗಳನ್ನೇ ನೋಡ್ತೀನಿ ಮತ್ತು ಚರ್ಚೆಗಳು ಅಂದರೆ ಅವು ಜಾಸ್ತಿ ಇಂಟ್ರಶ್ಟ್ ಇರೋಲ್ಲ ಕಾರ್ಯಕ್ರಮಗಳು ಮತ್ತು ನಾಟಕಗಳು ನೋಡುತ್ತೇನೆ ಅವು ನೋಡೋದ್ರಿಂದ ತುಂಬ ಮನರಂಜನೆ ಇರುತ್ತೆ ಮತ್ತು ಹಳೇವು ಎಲ್ಲ ಹೇಳುತ್ತಿರುತ್ತಾರೆ ಆದ್ದರಿಂದ ನಾವು ತುಂಬ ಚೆನ್ನಾಗಿ ನೆನಪಿಟ್ಟುಕೊಳ್ಳಬಹುದು